ಎರಡು ತಿಂಗಳ ಹಿಂದೆ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೆವು ನಮ್ಮ ಮನೆಯಲ್ಲಿ ಮತ್ತು ದೀಪಾವಳಿ ಹಬ್ಬ ಏನೆಂದರೆ ನಾವು ದೀಪಾವಳಿಯ ಮೊದಲನೇ ದಿವಸ ಅಂದರೆ ನರಕ ಚತುರ್ದಶಿಯಂದು ಮಾ ನಮ್ಮ ಮನೆಯವರೆಲ್ಲರೂ ಮೈಗೆ ಶರೀರಕ್ಕೆ ಎಣ್ಣೆಯನ್ನು ಹಾಕಿ ಮತ್ತು ಕೂ ಮತ್ತು ಕೂದಲಿಗೂ ಸಹ ಎಣ್ಣೆಯನ್ನು ಹಾಕಿ ಮೊದಲನೇ ದಿವಸ ನಮ್ಮ ಸ್ನಾ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದೆವು ಮತ್ತು ಅದೇ ದಿವಸ ರಾತ್ರಿ ರಾತ್ರಿ ದೀಪವನ್ನು ಸುಮಾರು ಸಾ ನೂರಾರು ದೀಪಗಳನ್ನು ಮನೆಯ ಮನೆ ಮನೆಯ ಅಂಗಳದಲ್ಲಿ ಬೆಳಗಿಸಿದೆವು ದೀಪಾವಳಿ ಎಂದರೆ ದೀಪದ ಹಬ್ಬವಾಗಿರುವುದರಿಂದ ದೀಪವನ್ನು ಬೆಳಗಿಸಿದೆವು ಮತ್ತು ದೀಪಾವಳಿಯು ನಾವು ಮೂರು ದಿವಸ ಮೂರು ದಿವಸ ಆಚರಿಸುತ್ತೇವೆ ದೀಪಾವಳಿಯಂದು ನಾವು ಮನೆಯಲ್ಲಿ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತೇವೆ ಮತ್ತು ಮತ್ತು ದೀಪಾವಳಿಯು ಒಂದು ಹಿಂದೂ ಧರ್ಮದ ಆಚರಣೆಯಲ್ಲಿ ಒಂದಾಗಿದೆ ದೀಪಾವಳಿ ಹೇಗೆ ಬಂದಿತೆಂದರೆ ಶ್ರೀರಾಮನು ರಾವಣನನ್ನು ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವೆಂದು ನಾವು ನಾವು ದೀಪಾವಳಿಯನ್ನು ಕರೆಯುತ್ತೇವೆ ಅಮಾವಾಸ್ಯೆ ಅಮಾವಾಸ್ಯೆಯ ದಿನ ನಾವು ಚರ್ ನರಕ ಚತುರ್ದಶಿ ಎಂದರೆ ದೀಪಾವಳಿಯ ಮೊದಲನೇ ದಿನವನ್ನು ಆಚರಿಸುತ್ತೇವೆ ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನ ಎಂದು ನಾವು ನರಕ ಚತುರ್ದಶಿಯನ್ನು ಆಚರಿಸುತ್ತೇವೆ ಒಟ್ಟಿನಲ್ಲಿ ದೀಪಾವಳಿಯಲ್ಲಿ ಕೇಡಿನ ಮೇಲೆ ಶುಭದ ವಿಜಯವನ್ನು ಆಚರಿಸಿ ಜಯ ಎಂದು ನಾವು ಆಚರಿಸುತ್ತೇವೆ ದೀಪಾವಳಿಯ ಮರುದಿವಸ ಅಂದರೆ ಬಲಿಪಾಡ್ಯಮಿಯಂದು ಬಲಿಪಾಡ್ಯಮಿ ಆಗಿರುತ್ತದೆ ಬಲಿಪಾಡ್ಯಮಿ ಎಂದರೆ ಬಲಿ ವಾಮನ ಬಲಿಯು ಮತ್ತು ವಾಮನರ ಕಥೆಯಾಗಿದೆ ಅಲ್ಲಿ ಬಲಿಯ ತ್ಯಾಗವನ್ನು ಅಮಾವಾಸ್ಯೆಯ ಮರುದಿನ ನಾವು ನೋಡ್ಬೋದಾಗಿದೆ ಹಿಂದಿನ ಕಾಲದಲ್ಲಿ ಮತ್ತೆ ಬಲಿ ಮತ್ತು ಬಲಿಪಾಡ್ಯಮಿಯನ್ನು ನಾವು ಕೂಡ ನಾವು ದೀಪಾವಳಿಯ ಎರಡನೇ ದಿವಸದಲ್ಲಿ ಯೂ ಸಂಜೆ ದೀಪವನ್ನು ಬೆಳಗಿಸಿ ಮನೆಯ ಅಂಗಳದಲ್ಲೆಲ್ಲ ದೀಪವನ್ನೆಲ್ಲ ಬೆಳಗಿಸ್ತೇವೆ ದೀಪಾವಳಿಯಂದು ನಾವು ಮನೆಗೆ ಮನೆ ಮನೆಯ ಹೊರಗಡೆ ಎಲ್ಲ ದೀಪವನ್ನು ಬೆಳಗಿಸೋದರ ಜೊತೆಗೆ ಗೂಡು ದೀಪವನ್ನು ನಾವು ಮನೆ ಮನೆಯಲ್ಲೇ ತಯಾರು ಗೂಡು ದೀಪವನ್ನು ದೀಪಾವಳಿ ಹಾಗೂ ದೀಪಾವಳಿ ಶುರು ಆಗೋದಕ್ಕಿಂತ ಮುಂಚೆ ನಾವು ಗೂಡು ದೀಪವನ್ನು ತಯಾರಿಸಿ ಅದಕ್ಕೆ ಬಣ್ಣದ ಕಾಗದವನ್ನೆಲ್ಲಾ ಅಂಟಿಸಿ ನಾವು ಇಟ್ಟಿರ್ತೇವೆ ಮತ್ತು ದೀಪಾವಳಿಯ ಮೊದಲನೇ ದಿವಸ ನರಕ ಚತುರ್ದಶಿಯಂದು ಅದನ್ನು ನಮ್ಮ ಮನೆಯ ಎದುರುಗಡೆ ಕಟ್ಟಿ ಅದಕ್ಕೆ ಒಂದು ಬಲ್ಬ್ ಬಲ್ಬನ್ನು ಒಳಗೆ ಹಾಕಿ ಮತ್ತು ಬೆಳಗಿಸ್ತೇವೆ ದೀಪಾವಳಿಯ ಸಂಜೆ ನಾವು ಅದನ್ನು ಬೆಳಗಿಸ್ತೇವೆ ಮತ್ತು ಮತ್ತು ನಾವು ಪ್ರತೀ ವರ್ಷ ದೀಪಾವಳಿಯಂದು ದೀಪಾವಳಿಯ ಮೊದಲನೇ ದಿವಸ ಅಂದರೆ ನರಕ ಚತುರ್ದಶಿಯಂದು ಸ್ನಾನ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಹೊಟ್ ಹೊಸ ಬಟ್ಟೆಯನ್ನು ನಾವು ಧರಿಸ್ತೇವೆ ಹೆಚ್ಚಾಗಿ ಪಟಾಕಿಗಳನ್ನು ಪಟಾಕಿಗಳನ್ನು ತಯಾರಿಸ್ತೆ ದೀಪಾವಳಿಯ ಸಮಯದಲ್ಲಿ ಏಕೆಂದರೆ ದೀಪವನ್ನು ಬೆಳಗಿಸಿದ ನಂತರ ಪಟಾಕಿಯನ್ನು ಹೊಡೆದು ನಾವು ಆಚರಿಸುತ್ತೇವೆ ಪಟಾಕಿಯನ್ನು ಪಟಾಕಿಯಲ್ಲಿ ಪಟಾಕಿಯಲ್ಲಿ ಸಹ ತುಂಬ ವಿಧಾನಗಳಿವೆ ತುಂಬ ವಿಧಗಳಿರ್ತವೆ ಅದರಲ್ಲಿ ಒಂದು ಸುರುಸುರು ಕಡ್ಡಿ ಮತ್ತು ಮಳೆ ಮಳೆ ಪಟಾಕಿ ಬಾಂಬು ಮತ್ತು ಒಂದೊಂದು ಸಿಂಗಲ್ ಬೀಡಿ ಪಟಾಕಿ ಮತ್ತು ಮತ್ತು ಮಾಲೆ ಪಟಾಕಿಯಂತ ತುಂಬ ಪಟಾಕಿಗಳೆಲ್ಲಾ ಇರ್ತದೆ ನಾವು ಹೆಚ್ಚಾಗಿ ದೀಪಾವಳಿಯನ್ನು ದೀಪಾವಳಿ ಹೆಚ್ಚಾಗಿ ಎಲ್ಲ ಎಲ್ಲ ಹಿಂದೂಗಳು ಆಚರಿಸ್ತಾರೆ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಆಗಲೇ ಹೇಳಿದ್ಹಾಗೆ ಮೂರು ದಿವಸ ನಾವು ಆಚರಿಸ್ತೇವೆ ಮತ್ತು ಅದರಲ್ಲಿ ಮೊದಲನೇ ದಿವಸ ವಿಶೇಷವಾಗಿದೆ ಉತ್ತರ ಭಾರತದಲ್ಲಿ ಇದನ್ನು ಅಮಾವಾಸ್ಯೆಯಂದು ಅಂದರೆ ನರಕ ಚತುರ್ದಶಿ ದರ್ಶಿಯಂದೆ ಲಕ್ಷ್ಮಿ ಪೂಜೆಯನ್ನೆಲ್ಲ ಮಾಡ್ತಾರೆ ನಮ್ಮದರಲ್ಲಿ ಲಕ್ಷ್ಮಿ ಪೂಜೆಗೆ ಇನ್ನೊಂದು ದಿವಸ ನಾವು ಆಚರಿಸೋದು ಅದರಲ್ಲಿ ದೀಪಾವಳಿ ದೀಪಾವಳಿಯ ಸಮಯದಲ್ಲಿಯೇ ನಾವು ಆಯುಧ ಪೂಜೆ ಗೋ ಪೂಜೆ ಎಲ್ಲ ಮಾಡ್ತೇವೆ ದೀಪಾವಳಿಯ ಸಮಯ ನಾವು ಹೊಸ ಹೊಸ ವರ್ಷ ಪ್ರ ಪ್ರಾರಂಭ ಹೇಗೆ ನಾವು ಮಾಡ್ತೇವೆ ಹಾಗೆ ಒಂದು ಕ್ರೈಸ್ತರು ಹೇಗೆ ಹೊಸ ವರ್ಷವನ್ನು ಆರಂಭಿಸ್ತಾರೋ ಪಟಾಕಿಯೆಲ್ಲ ಹೊಡೆದು ಹಾಗೇ ನಾವು ದೀಪಾವಳಿಯನ್ನು ಆಚರಿಸ್ತೇವೆ